ನಮ್ಮ ಭಾರತ ದೇಶ ಬಹಳ ಬಹು ಸಂಸ್ಕೃತಿ ಇರ್ತಕ್ಕಂಥ ದೇಶ ಪ್ರತಿ ಇನ್ನೂರು ಪ್ರತಿ ಒಂದು ಎರಡು ಕಿಲೋಮೀಟರಿಗೆ ಒಂದು ಸಂಸ್ಕೃತಿಯನ್ನು ನಾವು ನಮ್ಮ ದೇಶದಲ್ಲಿ ಕಾಣ್ಬೋದು ನಾನು ಮೈಸೂರು ವಿಭಾಗದಲ್ಲಿ ಏನು ಮಾತಾಡೋದಾದರೆ ಆಹಾರ ಆಗ್ಬೋದು ಉಡುಗೆ ಆಗ್ಬೋದು ಸಾಂಸ್ಕೃತಿಕ ಸಂಸ್ಕೃತಿ ಆಗ್ಬೋದು ಜಾನಪದ ಆಗ್ಬೋದು ದೇವರು ಆಗ್ಬೋದು ಈ ವಿಚಾರಗಳನ್ನು ತಗೊಂಡಾಗ ಮುಖ್ಯವಾಗಿ ನಮ್ಮ ಈ ಮೈಸೂರು ವಿಭಾಗದಲ್ಲಿ ಆಹಾರವನ್ನು ಮುಖ್ಯವಾಗ್ ತಗೊಂಡಾಗ ಹೆಚ್ಚು ರಾಗಿಯನ್ನು ಉಪಯೋಗಿಸ್ತಾರೆ ಯಾಕಂದರೆ ರಾಗಿಯನ್ನು ತಿಂದವರು ನಿರೋಗಿ ಆಗುವರು ಅಂತ ಹೇಳ್ತಾರಲ್ಲ ಹಾಗೆ ರಾಗಿ ಮುದ್ದೆಗೆ ಹೆಚ್ಚು ಒಂದು ಫಸ್ಟು ಪ್ರಿಫರೆನ್ಸ್ ಕೊಡ್ತಕ್ಕಂಥದ್ದು ಅದರ ಜೊತೆಗೆ ಉಪ್ಸಾರು ಉಪ್ಸಾರು ರಾಗಿ ಮುದ್ದೆ ಅಂದರೆ ಬಹಳ ಜನಪ್ರಿಯವಾದಂಥ ಒಂದು ಆಹಾರ ಇಲ್ಲಿ ಅದ್ರ ಜೊತೆಗೆ ವೈಟ್ ರೈಸು ನಾವೇನು ಅನ್ನ ಹೇಳ್ತೀವಿ ಅದನ್ನು ಮಾಡ್ತಕಂಥದ್ದು ಮತ್ತು ಅದಲ್ದೇ ಬೇರೆ ಬೇರೆ ತರಹದ ಪಲ್ಯಗಳಾಗ್ಬೋದು ಈ ಥರದ ಆಹಾರದಲ್ಲಿ ಬಂದಾಗ ನಾವು ಹೆಚ್ಚು ರಾಗಿ ಮುದ್ದೆಗೆ ಹೆಚ್ಚು ಕೊ ಇದು ಕೊಡ್ತಕ್ಕಂಥದ್ದು ಜೊತೆಗೆ ಉಡುಗೆ ಅಂತ ಅಂತ ಬಂದಾಗ ಸಾಮಾನ್ಯವಾಗಿ ಮೈಸೂರು ಇದರ ಪ್ರಾಂತ್ಯದಲ್ಲೆಲ್ಲ ಪಂಚೆ ವಯಸ್ಸಾದವರೆಲ್ಲ ಪಂಚೆ ಶರ್ಟುಗಳನ್ನ ಹಾಕ್ತಕ್ಕಂಥದ್ದು ಮಾಮೂಲಿ ಪ್ಯಾಂಟುಗಳನ್ನು ಧರಿಸ್ತಕ್ಕಂಥದ್ದು ಈ ಥರ ಮಾಡ್ತಾರೆ ಮತ್ತು ಟವಲ್ ಹೆಗಲ ಮೇಲೆ ಟವಲ್ ಹಾಕ್ಕೊಳ್ತಕ್ಕಂಥದ್ದು ಕೂಡ ಮೈಸೂರಿನ ಸುತ್ತಮುತ್ತ ಗ್ರಾಮೀಣ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ನೋಟ ಆಗಿರುತ್ತೆ ಅದಲ್ಲದೆ ದೇವರುಗಳು ಮುಖ್ಯವಾಗಿ ನಮ್ಮ ಆಚರಣೆಗಳಲ್ಲಿ ಒಂದಾದ ದೇವರುಗಳನ್ನು ವೆಂಕಟರಮಣ ಸ್ವಾಮಿ ಆಗ್ಬೋದು ವೆಂಕಟರಮಣ ಸ್ವಾಮಿ ತಿರುಪತಿ ವೆಂಕಟೇಶ್ವರ ಮತ್ತು ಸಿದ್ದಪ್ಪಾಜಿ ರಾಚಪ್ಪಾಜಿ ಅಂತ್ಹೇಳಿ ಮತ್ತು ನಾಗದೇವತೆಗಳನ್ನು ಹೆಚ್ಚು ಇಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಮಾರಿ ಹಬ್ಬಗಳನ್ನು ಹೆಚ್ಚು ಮಾಡ್ತಕಂಥದ್ದು ಇಲ್ಲಿ ದೇವರುಗಳನ್ನು ಹೆಸರಿನಲ್ಲಿ ಆಚರಣೆ ಮಾಡ್ತಕ್ಕಂಥದ್ ನೋಡ್ತಿರ್ತೀವಿ ನಾವು ಉದಾಹರಣೆಗೆ ಒಂದು ಹಬ್ಬಗಳು ಅಂತ ವಿಚಾರ ಬಂದಾಗ ಹೆಚ್ಚಾಗಿ ಈಗ ಉದಾಹರಣೆಗೆ ದೀಪಾವಳಿ ಅಂತ ಬಂದಾಗ ಮೂರು ದಿನ ದೀಪಾವಳಿ ಮುಂಚೆನೆ ದೀಪಗಳನ್ನು ಮನೆ ಮುಂದೆ ಹಚ್ಚಿ ಒಂದು ಲಕ್ಷ್ಮೀ ಬರ ಮಾಡ್ಕೊಳ್ತಾ ಒಂದು ಸಂಪ್ರದಾಯವನ್ನು ಮತ್ತು ಪಟಾಕಿಗಳನ್ನು ಹೊಡಿತಕ್ಕಂಥದ್ದು ಕೆಲವರೆಲ್ಲ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿರ್ತಾರೆ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅವರು ದೀಪಾವಳಿ ಹಬ್ಬದ ದಿವಸ ತಮ್ಮ ತಮ್ಮ ಮನೆಗಳಿಗೆ ಬರ್ತಾರೆ ಅದೊಂದು ಬುತ್ತಿಯೆಲ್ಲ ಕಟ್ಕೊಂಡೋಗಿ ಒಂದುವಾರ ಅಲ್ಲಿದ್ದು ಅಲ್ಲೆಲ್ಲಾ ರಜಾ ಹೊಡಿತೀವಿ ಅಂತ ಹೇಳ್ತೀವಿ ಅದೆಲ್ಲ ಕ್ಲೀನ್ ಗುಡಿಸೋದು ಅಂತ ಹೇಳ್ತೀವಿ ಅದನ್ನು ರಜಾ ಹೊಡೆಯೋದು ಅಂತ ಹೇಳ್ತಾರೆ ಅದನ್ನು ಮಾಡ್ತಕ್ಕಂಥ ಒಂದು ಸಂಪ್ರದಾಯ ಇದೆ ಆಮೇಲೆ ಜೊತೆಗೆ ಇದು ನಿಮ್ಗೆ ಗೊತ್ತಿರ್ಬೋದು ಮೈಸೂರು ದಸರಾ ವಿಶ್ವ ವಿಖ್ಯಾತ ಮೈಸೂರು ದಸರಾ ಆ ದಸರಾ ಹಬ್ಬವು ಕೂಡ ಪಿತೃಪಕ್ಷ ಆದ ಒಂದು ಹತ್ತನೇ ದಿನಕ್ಕೆ ಹನ್ನೊಂದನೇ ದಿವಸಕ್ಕೆ ಮೈಸೂರಿನ ಸುತ್ತಮುತ್ತ ಎಲ್ಲ ತಾಲೂಕಿನಿಂದ ಅಥವಾ ಜಿಲ್ಲೆಗಳಿಂದ ಭಾರತದಾದ್ಯಂತ ಈ ಮೈಸೂರಿಗೆ ಬರ್ತಾರೆ ದಸರಾ ಹಬ್ಬ ಮಾಡಲಿಕ್ಕೆ ಮೊದಲೆಲ್ಲಾ ಹಿಂದೆ ಮಹಾರಾಜರ ಆಳ್ವಿಕೆ ಇದ್ದಾಗ ಮಹಾರಾಜರು ಅದರಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದರು ಈಗ ಮಹಾರಾಜರಿಲ್ದೆ ಪ್ರಜಾಪ್ರಭುತ್ವ ಆದ ಕಾರಣ ತಾಯಿ ಚಾಮುಂಡೇಶ್ವರಿ ಫೊ ಫೋಟೋನ ಅಲ್ಲಿ ಹಾಕಿ ಮೆರವಣಿಗೆ ಮಾಡ್ತಾರೆ ತುಂಬ ಜಂಬೂ ಸವಾರಿ ಇರುತ್ತೆ ಬಹಳ ಅದ್ದೂರಿಯ ಎಲ್ಲ ಸಾಂಸ್ಕೃತಿಕ ವೈವಿಧ್ಯತೆಗಳನ್ನು ಸಾರುವಂಥ ಒಂದು ಪ್ರತಿಬಿಂಬ ಅಲ್ಲಿ ಕಾಣುತ್ತೆ ತುಂಬ ಚೆನ್ನಾಗಿ ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಇದ್ರ ಜೊತೆಗೆ ದಸರಾ ಪಿತೃಪಕ್ಷದಲ್ಲಿ ಸಾಮಾನ್ಯವಾಗಿ ಕುರಿ ಮರಿಗಳನ್ನು ಕುಯ್ದು ಒಂದು ಮಾಂಸದೂಟ ಅಂತ ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಇರುತ್ತೆ ಆಷಾಢ ಮಾಸದಲ್ಲಿ ಕೂಡ ಈ ಚಾಮುಂಡಿ ದೇವಿಗೆ ಒಂದು ಸಾಂಸ್ಕೃತಿಕವಾಗಿ ಪ್ರತಿ ಶುಕ್ರುವಾರ ಆಷಾಢ ಶುಕ್ರವಾರ ಮರಿ ಕುರಿಗಳನ್ನು ಕುಯ್ದು ನೂರಾರು ಜನಕ್ಕೆ ಊಟ ಹಾಕೋವಂಥ ಸಂಪ್ರದಾಯ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಅದನ್ನು ಮಾಡ್ತಕ್ಕಂಥದ್ದು ನಮ್ಮ ಈ ಮೈಸೂರು ವಿಭಾಗದಲ್ಲಿ ತುಂಬ ಚೆನ್ನಾಗಿ ಮಾಡ್ತಿರ್ತಕಂಥದ್ ಕಂಡು ಬರ್ತದೆ ಮತ್ತು ಮಾರಿ ಹಬ್ಬಗಳು ಈ ಜನ್ವರಿ ಪ್ರೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ತಿಂಗಳು ತನ್ಕವೂ ಎಲ್ಲ ಇಡೀ ಕರ್ನಾಟಕದ್ಯಾದಂತ ಅದರಲ್ಲೂ ಮೈಸೂರು ವಿಭಾಗದಲ್ಲಿ ಮಾರಿ ಹಬ್ಬಗಳನ್ನು ಮಾಡ್ತಾರೆ ಅದನ್ನು ತಂಬಿಟ್ಟು ಮಾಡಿ ಅದಕ್ಕೆ ಧವನ ಎಲ್ಲ ಹಚ್ಚಿ ಕುಂಕುಮ ಹಾಕಿ ಮಾರಿ ಹಬ್ಬದ ದೇವಸ್ಥಾನಗಳನ್ನು ಮಾರಮ್ಮನ ದೇವಸ್ಥಾನಗಳ್ಗೆ ತಗೊಂಡ್ಹೋಗ್ಬಿಟ್ಟು ಕೋಮ್ ಮಾಡ್ತಕ್ಕಂಥದ್ದು ಮತ್ತು ಅದ್ರ ಸಂಜೆ ಕೊಂಡಗಳನ್ನು ಹಾಕ್ತಕ್ಕಂಥದ್ದು ಕೊಂಡ ಹಾಕಿ ಕುಣಿದು ಅವ್ರಿಗೆಲ್ಲ ಬೇರೆ ಬೇರೆ ಕಡೆಯಿಂದ ಸೌದೆಯನ್ನು ತಂದಿರ್ತಾರೆ ಕೊಂಡ ಹಾಕಿ ಕುಣಿತಾರೆ ಅದರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ತಾವು ಬೆಳೆದಂಥ ಬೆಳೆಯನ್ನ ಕೆಲವು ಅರಳು ಆಗ್ಬೋದು ಭತ್ತ ಆಗ್ಬೋದು ಅದನ್ನು ನಮ್ಮ ಹಬ್ಬದ ಕೊಂಡ ಹಾಕಿದಂಥ ಸಂದರ್ಭದಲ್ಲಿ ಹಾಕೋದು ಕೂಡ ಅದನ್ನು ಹೆಚ್ಚು ಹಾಕ್ತಾರೆ ಅದ್ರ ಜೊತೆಗೆ ಈ ಮಾರಿ ಹಬ್ಬಗಳಲ್ಲಲ್ದೆಯೇ ಕೆಲವು ಸಂಕ್ರಾಂತಿ ಹಬ್ಬಗಳನ್ನು ಶಂ ಸಂಕ್ರಾಂತಿ ಹಬ್ಬದಲ್ಲಿ ಕೂಡ ತುಂಬ ಚೆನ್ನಾಗಿ ಈ ಕಡೆ ಸಾಂಪ್ರದಾಯಿಕವಾಗಿ ಆಚರಣೆ ಮಾಡ್ತಾರೆ ಉದಾಹರಣೆಗೆ ಒಳ್ಳೆಯ ಅವತ್ತು ಉತ್ತರಾಯಣ ಪುಣ್ಯಕಾಲ ಅಂತ ಹೇಳಿ ಮಾಡಿಕೊಂಡಾಗ ಅದ್ರ ಜೊತೆಗೆ ಅವರು ಇದು ಸಂಸ್ ಇದು ಪರಿಸರದ ಹಬ್ಬ ಇದು ನಮ್ಮ ನೆಲದ ಹಬ್ಬ ಅಂತ ಅದನ್ನು ತಿಳ್ಕೊಂಡು ಭೂಮಿ ತಾಯಿಗೆ ನಮಸ್ಕಾರ ಮಾಡಿ ಅವತ್ತು ಉಳುಮೆ ಮಾಡ್ತಕಂಥ ಸಾಂಪ್ರದಾಯಿಕವಾಗಿ ಒಂದು ಉಳುಮೆ ಮಾಡ್ತಾರೆ ಆ ಎತ್ತುಗಳಿಗೆ ದನಕರುಗಳಿಗೆ ಎಲ್ಲ ಪೂಜೆ ಮಾಡಿ ಒಂದು ಉಳುಮೆ ಮಾಡಿಕೊಂಡು ಅಲ್ಲಿ ಏನು ಒಂದು ಪೂಜೆ ಮಾಡಿ ಉಳುಮೆ ಮಾಡಿದ್ ನಂತರ ಸಂಜೆ ವೇಳೆ ಎಲ್ಲ ಪೊಂಗಲ್ಲು ಸಿಹಿ ಪೊಂಗಲ್ಲನ್ನು ಮಾಡಿ ಹಬ್ಬ ಮಾಡಿ ಆಚರಣೆ ಮಾಡ್ತಾರೆ ಅವತ್ತಿನ್ ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಕುಣಿತ ಆಗ್ಬೋದು ಮಾರಿ ಕುಣಿತ ಆಗ್ಬೋದು ಜಾನಪದ ಹಾಡುಗಳನ್ನು ಹಾಡೋ ಮುಖಾಂತರ ತುಂಬ ಚೆನ್ನಾಗಿ ಅದನ್ನು ಸಂಸ್ಕೃತಿಯನ್ನು ಇನ್ನೂ ಕೂಡ ಉಳಿಸ್ಕೊಂಡಿದ್ದಾರೆ ಮತ್ತು ಸಂಜೆಯ ವೇಳೆ ಕೂಡ ಒಂದು ಕೊಂಡ ಇದು ಹಾಕಿ ದನಕರುಗಳನ್ನು ಓಡಿಸ್ತಾರೆ ಆ ಕೊಂಡದಮೇಲೆ ಓಡಿಸ್ತಾರೆ ಕಾರಣ ಇಷ್ಟೇ ಅದು ಇದು ಎಲ್ಲ ಕೆಲಸ ಮಾಡಿ ದನಕರುಗಳು ಕಾಲಲ್ಲಿ ಏನಾದರೂ ಹುಳುಗಳು ಹುಪ್ಪಟೆಗಳು ಏನಾದರೂ ಇದ್ದರೆ ಆ ಶಾಖಕ್ಕೆ ಬಿದ್ದೋಗಲಿ ಅನ್ನೋ ಉದ್ದೇಶದಿಂದ ಅದನ್ನು ಆಗ ಎತ್ತುಗಳಿಗೆ ಒಳ್ಳೆಯ ಬಣ್ಣ ಕೊಂಬುಗಳಿಗೆಲ್ಲ ಬಣ್ಣ ಹಾಕಿ ಹಚ್ಚಿ ಅದನ್ನು ಶೃಂಗಾರ ಮಾಡಿ ಪೂಜೆ ಮಾಡಿ ರಾತ್ರಿ ಅದನ್ನು ಕೊಂಡದಲ್ಲಿ ಹಾಯಿಸ್ತಾರೆ ಇದರಿಂದ ದನಕರುಗಳಿಗೂ ಖುಷಿ ಮತ್ತು ನೋಡೋರಿಗೂ ಕೂಡ ತುಂಬ ಇದೊಂದು ಸಂಸ್ಕೃತಿ ಇಷ್ಟ ಆಗುತ್ತೆ ಇದಲ್ದೆಯೆ ನಮ್ಮ ಮೈಸೂರು ವಿಭಾಗ್ದಲ್ಲಿ ಜನಪದ ಸಂಸ್ಕೃತಿ ಕೂಡ ಇದೆ ಅದು ಅದು ಮಾರಿ ಕುಣಿತ ಆಗ್ಬೋದು ಗೊರವರ ಕುಣಿತ ಆಗ್ಬೋದು ವೀರ ಮಕ್ಕಳ ಕುಣಿತ ಆಗ್ಬೋದು ಇದೆಲ್ಲಾ ಕೂಡ ನಮ್ಮ ಮೈಸೂರು ವಿಭಾಗದಲ್ಲಿ ತುಂಬ ಚೆನ್ನಾಗ್ ಮಾರಿ ಕುಣಿತ ಎಲ್ಲ ಕಡೆ ಮಾರಿ ಕುಣಿತ ಇರ್ತಕ್ಕಂಥದ್ದು ಅದ್ರ ಜೊತೆಗಿನ್ನು ಜಾನಪದ ಕ ಜಾನಪದ ಸ್ ಗೀತೆಗಳು ಅಂದರೆ ಈ ಬ ಇದ್ರ ಬಗ್ಗೆ ಸಿದ್ದಪ್ಪಾಜಿ ಬಗ್ಗೆ ರಾಚಪ್ಪಾಜಿ ಬಗ್ಗೆ ಧರೆಗೆ ದೊಡ್ಡವರು ಮಹದೇಶ್ವರ ಈ ಈ ಜ ಮಹಾ ಪುರುಷರ ಬಗ್ಗೆ ಜಾನಪದ ಹಾಡುಗಳನ್ನು ಹಾಡ್ತಕ್ಕಂಥದ್ದು ತುಂಬ ಸಾಮಾನ್ಯವಾಗಿದೆ ಈ ವಿಚಾರದಲ್ಲಿ ಮಳವಳ್ಳಿ ಮಹದೇವ ಸ್ವಾಮಿ ಅನ್ನೋರಿಗೂ ಕೂಡ ಈ ಜಾನಪದ ಕ ಹಾಡುಗಳಲ್ಲೆಲ್ಲಾ ಇವ್ರಿಗೆ ಡಾಕ್ಟರ್ ಮೈಸೂರು ಯುನಿವರ್ಸಿಟಿ ಡಾಕ್ಟರೇಟ್ ಕೊಟ್ಟಿದೆ ಅಷ್ಟು ಚೆನ್ನಾಗಿ ಈ ಕಡೆ ಮೈಸೂರು ವಿಭಾಗದಲ್ಲಿ ತುಂಬ ಚೆನ್ನಾಗಿ ಜಾನಪದ ಗೀತೆಗಳನ್ನು ಹಾಡ್ತಾರೆ ಅದರ ಜೊತೆಗೆ ಸಂಸ್ಕೃತಿಗಳು ಇವು ತುಂಬ ಜಾನಪದ ಸಂಸ್ಕೃತಿಗಳು ಕೂಡ ಹಣೆಗೆ ವಿಭೂತಿ ಧರಿಸ್ತಕ್ಕಂಥದ್ದು ಮಣಿ ಇದು ಏನು ಗುಡ್ ಮಣಿ ಮಣಿಗಳನ್ನು ಧರಿಸ್ತಕ್ಕಂಥದ್ದು ಕೂಡ ಜೊತೆಗೆ ಇದೆ ಅದ್ರ ಜೊತೆಗೆ ಒಂದು ಸಂಸ್ಕೃತಿ ಅಂತ ಬಂದಾಗ ಈ ಗುಡ್ಡಯ್ಯ ದಾಸಯ್ಯ ಅನ್ನೋ ಒಂದು ದಾಸಯ್ಯ ದಾಸರು ಅಂತ ಇರ್ತಾರೆ ಆ ದಾಸರು ಕೂಡ ಪ್ರತಿ ಶನಿವಾರ ಮತ್ತು ಬುಧವಾರ ಒಂದು ಪೂಜೆ ಮಾಡಿ ಮನೆ ಮನೆಗಳಿಗೆ ಹೋಗ್ಬಿಟ್ಟು ಅವರ ಶಂಖ ಜಾಗಟೆ ಶಂಖ ಜಾಗಟೆ ಇದೆಲ್ಲಾ ತಗೊಂಡೋಗ್ಬಿಟ್ಟು ಬಡಿದು ಅದನ್ನು ಶಂಖವನೆಲ್ಲಾ ಊದಿ ಮನೆ ಮನೆಗೆ ಒಂದು ಹತ್ತರಿಂದ ಇಪ್ಪತ್ತು ಮನೆಗೆ ಒಂದು ಸಾಂಪ್ರದಾಯಿಕವಾಗಿ ಅದನ್ನು ಮನೆಗಳಿಗೆ ಹೋಗಿ ಮಾಡ್ತಾರೆ ಭಿಕ್ಷೆ ಮಾಡ್ದಂಗೆ ಮಾಡ್ತಾರೆ ಅದು ಭಿಕ್ಷೆ ಅಲ್ಲ ಅದೊಂಥರ ಒಂದು ಸಂಪ್ರದಾಯ ಸಾಂಸ್ಕೃತಿಕವಾಗಿ ಸಂಪ್ರದಾಯ ಅಂತಂಥ ಅದನ್ನು ನಾವು ಹೇಳ್ಬೋದು ಅದೆಲ್ಲಾ ಮಾಡಿ ಒಂದು ಈ ಮೈಸೂರು ಜಿಲ್ಲೆಯಲ್ಲಿ ಇನ್ನು ಕೂಡ ಈ ಥರದ ಸಂಪ್ರದಾಯಗಳು ಉಳ್ಕೊಂಡಿದೆ ಈ ಸಹ ಇದು ಯಾರು ಯಾವುದು ಒಂದು ಮೂಢನಂಬಿಕೆ ಅಲ್ಲ ಒಂದು ತಲೆಮಾರಿನಿಂದ ತಲೆಮಾರಿಗೆ ತಲೆಮಾರಿನಿಂದ ತಲೆಮಾರಿಗೆ ಬಂದಿರ್ತಕಂಥದ್ದು ಈ ಥರ ನಡೀತಾ ಇರುತ್ತೆ ಮತ್ತೆ ಇದ್ರ ಜೊತೆಗೆ ಭಾಷೆಯ ವಿಚಾರಕ್ಕೆ ಬಂದಾಗ ಭಾಷೆ ಕೂಡ ಒಂದು ಭಾಷೆ ಸೊಗಡು ತುಂಬ ಚೆನ್ನಾಗಿದೆ ಮೈಸೂರಿನಲ್ಲಿ ಇಂಥ ಮೈಸೂರಿನ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಶುದ್ಧವಾದ ಕನ್ನಡವನ್ನು ಮಾತಾಡ್ತಾರೆ ಶುದ್ಧವಾದ್ ಕನ್ನಡ ಅದು ನಾವು ನಿಜವಾಗಲೂ ಅದನ್ನು ಒಂದು ನಿಘಂಟು ತಗೊ ಹುಡುಕ್ಬೇಕು ಅದ್ರ ಅರ್ಥ ಅಷ್ಟು ಮಟ್ಟಿಗೆ ಕನ್ನಡವನ್ನು ಮಾತಾಡ್ತಾರೆ ಅದು ಇನ್ನೂ ಕೂಡ ಏನಾದರೂ ಉಳಿದಿದೆ ಕನ್ನಡ ಅಂತಂದರೆ ಅದು ಕೇವಲ ನಮ್ಮ ಹಳ್ಳಿಗಳಲ್ ಮಾತ್ರ ಮೈಸೂರು ಸಿಟಿಗಿಂತ ನಮ್ಮ ಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಈ ಕನ್ನಡ ಉಳ್ಕೊಂಡಿದೆ ಇದನ್ನು ಎಷ್ಟೇ ಅವ್ರು ವಿದ್ಯಾವಂತರಾದ್ರು ಕೂಡ ಅವ್ರ ಮನೆಗೋದಾಗ ಅವ್ರು ಏನು ಮಾತಾಡ್ತಾರೊ ಅದೇ ತರಹ ಮಾತಾಡ್ತಾರೆ ಅದರಿಂದ ನಾವು ಈ ಕನ್ನಡ ಭಾಷೆಯ ಕೂಡ ಈ ನಮ್ಮ ಇದರಲ್ಲಿ ನೋಡ್ಬೋದು